ಹಾಯ್ ನಮಸ್ತೆ ನನ್ನ ಹೆಸ್ರು ರವಿಕಿರಣ್ ಅಂತ ಕ್ರೀಡೆಗಳೂ ಕ್ರೀಡೆಗಳು ಅಂತಕ್ಷಣ ನಮಗೆ ನೆನ್ಪಾಗೋದೂ ಕಬಡ್ಡಿ ಕೋಕ್ಕೋ ರನ್ನಿಂಗ್ ಆಮೇಲೆ ವಾಲಿಬಾಲ್ ಈ ಥರದ್ದು ಕ್ರಿಕೆಟ್ ಇಂತಕಂಥವ್ ಜಾಸ್ತೀ ನೆನ್ಪಾಗ್ತವೆ ಅಂದರೆ ಇವು ನಾವು ಸಾಮಾನ್ಯವಾಗಿ ಸ್ಕೂಲ್ಗಳಲ್ಲಿ ಆಗಿರ್ಬೋದು ಆಮೇಲೆ ಊರಲ್ಲಿ ಸಾಮಾನ್ಯವಾಗಿ ಗಲ್ಲಿಗಳಲ್ಲಿ ಆಟ ಆಡ್ತೀವಿ ಅಂದ್ರೆ ಕಣ್ಣಾಮುಚ್ಚಾಲೆಗಳು ಆಮೇಲೆ ಆಮೇಲೆ ಮರಕೋತಿ ಆಟ ಇವೆಲ್ಲ ಕ್ರೀಡೆಗಳು ಆಡ್ತೀವಿ ಸೋ ಇದ್ರಿಂದ ಏನಾಗುತ್ತೆ ಸಾಮರಸ್ಯ ಬೆಳೆಯುತ್ತೆ ಒಬ್ರು ಒಬ್ಬರಲ್ಲಿ ಸಾಮರಸ್ಯ ಬೆಳೆಯುತ್ತೆ ಒಡನಾಟ ಬೆಳೆಯುತ್ತೆ ಇದ್ರಿಂದ ಭೇದ ಭಾವಗಳ್ ಇರೋದಿಲ್ಲ ನಾನು ನಾನು ಕೆಳಗೆ ಅವ್ನು ಮೇಲೆ ಅನ್ನೋದು ಇರೋದಿಲ್ಲ ಎಲ್ಲರು ಒಟ್ಟೆ ಒಟ್ಟಾರೆ ಸೇರ್ಬಿಟ್ಟು ಆಟಾಡೋ ಆಟಗಳಾಗಿರ್ತವೆ ಅದಾದ್ಮೇಲೆ ಅದೇ ರೀತಿ ನಮ್ಮ ಹಿರಿಯರೇನು ಸುಮ್ಮನೆ ಬಿಟ್ಟಿಲ್ಲ ಕ್ರೀಡೆಗಳು ಬಗ್ಗೆ ಅವರು ಆಸಕ್ತಿ ತೋರ್ಸಿದಾರೆ ಯಾವ್ರೀತಿ ಅಂತಂದರೆ ಕ್ರೀಡೆಗಳು ಹಬ್ಬ ಹರಿದಿನಗಳಲ್ಲಿ ಕ್ರೀಡೆಗಳನ್ನ ಆಡ್ತರೆ ಹೆಣ್ಮಕ್ಕಳು ಆಡ್ತರೆ ಹೆಣ್ಮಕ್ಳು ಯಾವ ಹಬ್ಬದಲ್ಲಿ ಆಡ್ತಾರಂದ್ರೆ ಗೌರಿ ಹುಣ್ಣಿಮೆಯಲ್ಲಿ ಹೆಣ್ಮಕ್ಳು ಆಟ ಆಡ್ತಾರೆ ಹೆಣ್ಮಕ್ಕಳು ರಾತ್ರಿ ಹೊತ್ತು ಹೆಣ್ಮಕ್ಳ ಆಟಗಳೆಲ್ಲ ಆಡ್ತಾರೆ ಅದ್ರಲ್ಲೆಲ್ಲ ಎಲ್ಲ ಊರಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳೆಲ್ಲ ಒಂದು ಒಂದ್ಕಡೆ ಸೇರ್ಕೊಂಬಿಟ್ಟು ಎಲ್ಲ ಸೇರಿ ಅವರೆಲ್ಲ ಆಟ ಆಡ್ತಾರೆ ಅಲ್ಲಿ ಯಾವುದೇ ರೀತಿಯಿಂದ ಭೇದ ಭಾವ ಜಾತಿ ಮೇಲು ಕೀಳು ಇದು ಯಾವುದು ಕಾಣ್ಸೋದೆ ಇಲ್ಲ ಇದು ಯಾವುದು ಇಲ್ಲದೆ ಇದ್ದಾಗ ಸಕಾರಾತ್ಮಕ ಪ್ರಭಾವ ಆಟೋಮೆಟಿಕಾಗಿ ಬರುತ್ತೆ ಅದ್ರಲ್ಲಿ ಏನೂ ಸಂಶಯ ಪಡೋ ಅವಶ್ಕತೆ ಇಲ್ಲ ಇದ್ರಿಂದ ಕ್ರೀಡೆಗಳು ತುಂಬ ಇಂಪೋರ್ಟೆನ್ಸ್ ತುಂಬ ಇಂಪೋರ್ಟೆನ್ಸ್ ತುಂಬ ಪ್ರಾಮುಖ್ಯತೆಯು ಹೊಂದಿದೆ ಬಟ್ ಆ ಕ್ರೀಡೆಗಳನ್ನ ನಾವು ಇತ್ತೀಚಿಗೆ ಯಾರು ಆಡ್ತಾಯಿಲ್ಲ ಅಂದ್ಮೇಲೆ ಈ ಸಿಟಿ ನಗರಗಳಲ್ಲಿ ನಗರಗಳಲ್ಲಿ ಕ್ರೀಡೆಗಳು ಕಾಣೆಯಾಗ್ಬಿಟ್ಟಿದ್ದಾವೆ ಹಳ್ಳಿಗಳಲ್ ಮಾತ್ರ ಆಟ ಆಡ್ತಾರೆ ನಗರಗಳಲ್ಲಿ ಪಕ್ಕದ ಮನೆಯಲ್ಲಿ ಇರುವವರು ಯಾರು ಅಂತ ಗೊತ್ತಿರೋದಿಲ್ಲ ಅಲ್ಲಿ ಏನು ನಡೆಯುತ್ತೆ ಅಂತ ಗೊತ್ತಾಗೋದೆ ಇಲ್ಲ ಸೋ ನಗರಗಳಲ್ಲಿ ಅಟ ಆಡಲಿಕ್ಕೆ ಜಾಗ ಇರೋಲ್ಲ ಆ್ಯಕ್ಚುಲಿ ಹೇಳ್ಬಕಂದ್ರೆ ಯಾವುದೋ ಗ್ರೌಂಡ್ ಇರುತ್ತೆ ಆ ಗ್ರೌಂಡಲ್ಲಿ ಕ್ರಿಕೆಟೆ ಆಡ್ಬೇಕು ಅದು ಕ್ರಿಕೆಟ್ ಯಾರು ಆಡ್ಬೇಕು ಅವರೆ ಕ್ಲಾಸ್ಮೇಟು ಆಮೇಲೆ ಆ ತರಗತಿ ಇರ್ತಕಂಥ ಸ್ನೇಹಿತರೆ ಆಡ್ಬೇಕು ಬೇರೆಬೇರೆ ಅವ್ರಿಗೆ ಗೊತ್ತಿರೋದಿಲ್ಲ ಅದೇ ಹಳ್ಳಿಗಳಲ್ ಆದರೆ ಊರು ಊರು ಎಲ್ಲ ಇಡೀ ಊರೇ ಪರಿಚಯ ಇರುತ್ತೆ ಒಬ್ಬರಿಗೆ ಯಾರ್ಯಾರು ತಗೊಂಡ್ರು ಕೂಡ ಅಲ್ಲಿ ಆಟ ಆಡ್ತಕಂಥವು ಆಮೇಲೆ ಕಳ್ಳ ಪೊಲೀಸ್ ಅಂತ ಆಟ ಆಡ್ತಕಂಥದ್ದು ಮರಕೋತಿ ಆಟ ಆಡ್ತಕಂಥದ್ದು ನೀರಲ್ಲಿ ಈಜಾಡ್ತಕಂಥದ್ದು ಅದು ಒಂದು ಕ್ರೀಡೆ ಅದಾದ್ಮೇಲೆ ಕಣ್ಣಾ ಮುಚ್ಚಾಲೆ ಆಡ್ತಕಂಥದ್ದು ಆಮೇಲೇ ಕಬಡ್ಡಿ ಆ ದೇಶಿಯ ಅದು ಗ್ರಾಮೀಣ ಆಟ ಅದು ಕಬಡ್ಡಿ ಅನ್ನೋದು ಕಬಡ್ಡಿ ಆಡ್ಬೇಕಾದ್ರೆ ಅವ್ರು ಇವ್ರು ಯಾವುದೇ ರೀತಿಯಿಂದ ಭೇದ ಭಾವ ಇರುವುದಿಲ್ಲ ಇದ್ರಿಂದ ಏನಾಗುತ್ತೆ ಜನರ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಜನರಂದ್ರೆ ನಾವೇ ನಮ್ಮ ಜೀವನದಲ್ಲಿ ಗುಣ ಮಟ್ಟ ಸಕರ ಗುಣ ಮಟ್ಟ ಅನ್ನೋದ್ಕಿಂತ ಗುಣ ಮಟ್ಟ ಕಡಿಮೆ ಇನ್ನು ಅದಕ್ಕಿಂತ ಭವ್ಯವಾದ ಅದ್ಬುತವಾದ ಸಕಾರಾತ್ಮಕ ಪ್ರಭಾವ ಬೀರುತ್ತೆ ಸಕಾರಾತ್ಮಕ ಅಂದರೆ ಅವ್ನು ನಮ್ಮವನು ಇವನು ನಮ್ಮವನು ಅವರು ನಮ್ಮವರು ನಾವು ಅವರು ಯಾರು ಬೇರೆ ಅಲ್ಲ ಅನ್ನೋ ಒಂದು ಮನೋಭಾವ ಬೆಳೆಯುತ್ತೆ ಆ ತರ ಬೆಳ್ದಾಗ ಯಾರು ಮೇಲು ಯಾರು ಕೀಳು ಅಂತ ಅನ್ನೋದೆ ಬರೋದಿಲ್ಲ ಅವಾಗ ಎಲ್ಲರು ಒಟ್ಟಿಗೆ ಇರ್ತಾರೆ ಅಲ್ಲೆಲ್ಲಾ ಏನಾಗುತ್ತೆ ಅವಾಗ ಅಣ್ಣ ತಮ್ಮಂದಿರ್ಗಿಂತ ಸ್ನೇಹಿತರೆ ಹೆಚ್ಚಾಗಿ ನಮಗೆ ಪರಿಚಯ ಆಗಿರುತ್ತಾರೆ ಸ್ನೇಹಿತರೆ ನಮಗೆಲ್ಲಾ ಆಗಿರುತ್ತೆ ನಾವು ಏನೇ ನಮಗೆ ತೊಂದರೆ ಆಗಲಿ ಖುಷಿ ಆಗಲಿ ದುಃಖ ಏನೇ ಆಗಲಿ ನಮಗೆ ಅಣ್ಣ ತಮ್ಮ ನೆನ್ಪು ಆಗ್ತಾರೋ ಇಲ್ಲೊ ಗೊತ್ತಿಲ್ಲ ಸ್ನೇಹಿತ್ರು ನೆನ್ಪು ಆಗ್ತಾರೆ ಅಷ್ಟೊಂದು ನಮಗೆ ಆಟಗಳು ಕೀಡೆಗಳು ಪ್ರಭಾವ ಬೀರ್ತವೆ ಯಾಕಂದ್ರೆ ನಾವು ಆ ನಮ್ಮ ಸ್ನೇಹ ಸ್ಟಾರ್ಟ್ ಆಗೋದೆ ಆಟಗಳಿಂದ ಯಾಕಂದರೆ ನಾವು ಹುಟ್ಟಿದ ಒಂದು ಮೂರು ನಾಲ್ಕು ವರ್ಷದಲ್ಲಿ ಹೊರ್ಗಡೆ ಬರ್ತೀವಿ ಹೊರ್ಗಡೆ ಬಂದ ತಕ್ಷಣ ಅಲ್ಲಿ ಸಿಗೋದೆ ಫಸ್ಟಿಗೆ ಗೆಳೆಯರು ಯಾವುದೆ ಇರಿ ಯಾವುದೋ ಒಂದು ಆಟ ಆಡ್ತಕಂಥವರು ಸಿಗ್ತಾರೆ ಆ ಸಿಕ್ಕಾಗ ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಗೆಳೆತನ ಆಗಿರ್ಬೋದು ಯಾವುದೋ ಒಂದು ಚೆನ್ನಾಗಿರುತ್ತೆ ಅಲ್ಲಿಂದ ಆಟಗಳಿಂದನೆ ನಮ್ಮ ಸಾಮರಸ್ಯ ಸ್ಟಾರ್ಟ್ ಆಗುತ್ತೆ ಗೆಳೆತನ ಸ್ಟಾರ್ಟ್ ಆಗುತ್ತೆ ಸಕಾರಾತ್ಮಕ ಭಾವನೆ ಸಕಾರಾತ್ಮಕ ಭಾವನೆ ಅಂದರೆ ನನ್ನನ್ನು ಅವು ಆಟ ಆಡುತ್ತೆ ನನ್ನ ಜೊತೆಗ್ ಆಟ ಆಡ್ತಿದಾನೆ ಅವ್ನು ಒಳ್ಳೆಯವನು ಇವ್ನು ಒಳ್ಳೆಯವನು ಯಾರುಯಾರೋ ಆಟ ಆಡ್ತಿದ್ರೆ ಒಳ್ಳೆಯವರೆ ಆಗ್ತಾರೆ ಅವಾಗ ಯಾರು ದೂರ ಉಳ್ಕೊತಾರೆ ಕೆಟ್ಟವ್ರು ಆಗೋದ್ ಯಾಕಂದರೆ ದೂರ ಇದ್ದೋವ್ರನ್ನ ಯಾರು ನಂಬೋಲ್ಲ ಒಂಟಿತನ ಏನಂತ ಅಲ್ಲ ಒಂಟಿತನ ಅನ್ನೋದು ಪಿಶಾಚಿಗೆ ಸಮ ಅಂತ ದೆವ್ವಕ್ಕೆ ಸಮ ಅಂತೆ ಒಂಟಿಯಾಗಿ ಇರ್ಬಾರ್ದು ಸೋ ಅದ್ರಿಂದ ಎಲ್ಲ ಸಾಮರಸ್ಯವಾಗಿ ಬೆರೆಯೋದು ತುಂಬ ಇಂಪಾರ್ಟೆಂಟು ನಮ್ಮ ಜೀವನದಲ್ಲಿ ಕ್ರೀಡೆಗಳು ಮಾತ್ರ ಜೀವನದಲ್ಲಿ ತುಂಬ ಇಂಪಾರ್ಟೆಂಟು ಆಟ ಆಡಬೇಕು ಪ್ರತಿಯೊಬ್ಬರು ಆಟ ಆಡ್ಬೇಕು ಅದ್ರಲ್ಲಿ ಆಟ ಆಡಲಿಕ್ಕೆ ವಯಸ್ಸು ಮುಖ್ಯ ಆಗೋದೆ ಇಲ್ಲ ಚಿಕ್ಕವರು ಆಡ್ತಾರೆ ದೊಡ್ಡವರು ಆಡ್ಬೋದು ಎಲ್ಲರೂ ಆಡ್ಬೋದು ತೊಂದರೆ ಇಲ್ಲ ಅದ್ರಿಂದ ಎಲ್ಲರೂ ಆಟ ಆಡ್ಕೋಂಬಿಟ್ಟು ಸಾಮರಸ್ಯದಿಂದ ಇದ್ಬಿಟ್ಟು ಯಾವುದೇ ಜಾತಿ ಭೇದ ಭಾವ ಮಾಡದೆ ಮೇಲು ಕೀಳು ಅಂತ ಮಾಡದೆ ದೊಡ್ಡವರು ಚಿಕ್ಕವರು ಅಂತ ಮಾಡದೆ ಎಲ್ಲರು ಸೇರ್ಕೊಂಡು ಆಟ ಆಡ್ಕೋತ ಸಕಾರಾತ್ಮಕವಾಗಿ ಆಮೇಲೆ ಸಕಾರಾತ್ಮಕ ಅಂದರೆ ಒಳ್ಳೆ ಭಾವ್ನೆಯಿಂದ ಸಕಾರಾತ್ಮಕ ಅನ್ನೋದು ದೊಡ್ಡ ಪದ ಆಗ್ಬೋದು ಒಳ್ಳೆ ಭಾವ್ನೆಯಿಂದ ಆಟ ಆಡಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ತುಂಬ ಧನ್ಯವಾದಗಳು ಇದನ್ನು ಪ್ರಚಾರ ಮಾಡಿದ್ರೆ ತುಂಬ ಧನ್ಯವಾದಗಳು ತ್ಯಾಂಕ್ ಯು ವೆರಿ ಮಚ್ ನನ್ನ ಹೆಸ್ರು ರವಿಕಿರಣ್ ಅಂತ